ಬೇರೆ ಬೇರೆ ನಗರಗಳಲ್ಲಿ ವಿದ್ಯಾರ್ಥಿಗಳು ಬಸ್ಸಲ್ಲಿ ಸಂಚಾರ ಮಾಡೋದಕ್ಕೆ ಕನ್ವಿನಿಯೆಂಟ್ ಆಗಿ ಬಸ್ಸ್ ಇರೋದಿಲ್ಲ ಅಂತಾನೆ ಹೇಳ್ಬೌದು ನಾವೇ ಪ್ರತಿನಿತ್ಯ ಕಾಲೇಜ್ಗೆ ಶಾಲೆಗೆ ಹೋಗಬೇಕಾದ್ರೆ ಬಸ್ಗಳು ಇರ್ತಿರಲಿಲ್ಲ ತುಂಬ ದೂರದಿಂದ ನಾವು ಹಳ್ಳಿ ಕಡೆಯಿಂದ ಬರುವಾಗ ಬಸ್ಗಳು ಇರೋದಿಲ್ಲ ಹಾಗಾಗಿ ಆಟೋದಿಂದ ನಾವು ಕೂಡ ಹೋಗಬಹುದಾಗಿದೆ ಮತ್ತು ಒಂದು ಅತ್ಯುತ್ತಮ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಪಡಿಯೋದು ತುಂಬ ಕಷ್ಟ ಅಂತಾ ಹೇಳ್ಬೌದು ಅಂದರೆ ನಮಗೆ ನಾರ್ಮಲ್ ಆಗಿ ಎಜೆಕೇಶನ್ ಸಿಗ್ತಾ ಹೋಗುತೆ ಒಂದು ಅತ್ಯುನ್ನತ ಗುಣಮಟ್ಟ ಯ ಅಂದರೆ ಇವಾಗಿನ ಪ್ರಪಂಚಕ್ಕೆ ಕರೆಕ್ಟಾಗಿ ಹೊಂದುವಂಥ ಶಿಕ್ಷಣ ಬೇಕು ಅಂತೆಳಿದರೆ ತುಂಬ ಕಷ್ಟ ಅಂತಾ ಹೇಳ್ಬೌದು ಅಲ್ಲಿಂದ ಅಲ್ಲಿಗೆ ಕರೆಕ್ಟಾಗಿರುವಂಥ ಫೀಸ್ ಕಟ್ಟೋದಾಗಿರ್ಬೋದು ಒಂದು ಬಸ್ಸ್ ಕನ್ವಿನಿಯಂಟಾಗಿರ್ಬೌದು ಈ ಥರ ಒಂದು ನಾವು ಟುಶನ್ ಫೀಸ್ ಕಟ್ಟೋದಾಗಿರ್ಬೌದು ಇದೆಲ್ಲದು ಕೂಡ ನಮಗೆ ಕಷ್ಟ ಅಂತಾ ಹೇಳ್ಬೌದು